ಉಡುಪಿ ಜಿಲ್ಲೆಗಳಲ್ಲಿ ಗಳಲ್ಲಿ ಜಾಸ್ತಿ ತಂಪು ಕೂಡ ಇಲ್ಲ ಅಂದರೆ ಚಳಿ ಅಂತ ವಾತಾವರಣ ವರ್ಷ ಇಡೀ ಇರುವುದಿಲ್ಲ ಮತ್ತು ಮಳೇ ಅಷ್ಟೇ ಇಡೀ ಅಂತ ಇರೋದಿಲ್ಲ ಆಲ್ಮೋಸ್ಟ್ ಸೆ ಜಾಸ್ತಿ ಸೆಕೆನೆ ಅಲ್ಲಿರ್ತದೆ ಅಂದರೆ ತುಂಬ ಉರಿ ಸೆಕೆ ಅಂತಲ್ಲ ಸೆಕೆಗಾಲವೇ ಶ್ ಇರ್ತದೆ ಮತ್ತು ಕಡಲತೀರವಾಗಿರೋದ್ರಿಂದ ಸ್ವಲ್ಪ ಬೆಚ್ಚಗಿನ ಹವಾಮಾನ ಆಗಿರ್ತದೆ ಇಲ್ಲಿ ಮೋಡ ಕವಿದ ವಾತಾವರಣಗಳು ಈ ಡಿಸೆಂಬರ್ ನಂತರ ಜಾಸ್ತಿ ಹಾಗೆ ಸ್ವಲ್ಪ ಕಾಣಲಿಕ್ಕೆ ಸಿಕ್ತದೆ ಅಂದರೆ ಚಳಿಗಾಲದಲ್ಲಿ ಸ್ವಲ್ಪ ಮೋಡ ಮೋಡ ಮೋಡ ಆದರೆ ಮಳೆಗಾಲದಲ್ಲಿ ಹೇಗಿದ್ರು ಮೋಡ ಇರ್ತದೆ ಮಳೆ ಬರ್ತದೆ ಹಾಗೆ ಮತ್ತು ಹೆಚ್ಚಾಗಿ ಜಾಸ್ತಿ ಉರಿ ಸೆಕೆ ಇರು ಇರೋದಿಲ್ಲ ಅದರೆ ಗೋವಾ ಸೈಡಲ್ಲಿ ತು ಹೇಗಿರ್ತದೆ ತುಂಬ ಉರಿ ಸೆಕೆ ಮಹಾರಾಷ್ಟ್ರ ಆ ಥರ ಎಲ್ಲಾ ಇಲ್ಲ ಸ್ವಲ್ಪ ಗಿಡಮರಗಳು ಹತ್ತಿರ ಇರೋದ್ರಿಂದ ಸ್ವಲ್ಪ ತಂಪಾಗಿ ಇರ್ತದೆ ಗಾಳಿಗಳು ಬೀಸ್ತವೆ ಹಾಗಾಗಿ ತುಂಬ ಒಳ್ಳೆ ಅಂದರೆ ಚಳಿನೂ ಅಲ್ಲ ಮಳೇನು ಅಲ್ಲ ಸ್ ಸ್ಥಿರವಾದ ಒಂಥರ ವಾತಾವರಣವಾಗಿರುತ್ತದೆ